ಚಿಕ್ಕಮಗಳೂರು ಅಂತ ಬಂದಾಗ ಇದು ಚಿಕ್ಕಮಗಳೂರು ಕಾಫಿಗೆ ಪ್ರಮುಖವಾದ ಅಂದರೆ ಫೇಮಸ್ ಆಗಿರುವಂತಹ ಜಿಲ್ಲೆ ಅಂತಾ ಹೇಳ್ಬಹುದು ಇಲ್ಲಿ ಕಾಫಿಗೆ ಸಂಬಂಧಿಸಿದಂತಹ ಕೈಗಾರಿಕೆಗಳಿವೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಮತ್ತು ಕೃಷಿಗು ಸಹ ಸಂಬಂಧಪಟ್ಟಿರುವಂತಹ ಕೆಲವು ಕೈಗಾರಿಕೆಗಳನ್ನು ನಾವು ಕಾಣಬಹುದು ಮತ್ತು ಇನ್ನು ಉತ್ಪಾದನೆ ಸೇವಾ ವಲಯ ಅಂತ ಬಂದಾಗ ರೈಸ್ ಮಿಲ್ಲ್ಗಳನ್ನು ಸಹ ನಾವಿಲ್ಲಿ ಕಾಣಬಹುದು ಇನ್ನು ಉತ್ಪಾದನೆ ಅಂತ ಬಂದಾಗ ಕಾಫಿ